ಹ್ಞೂ ದೇವರದು ದೇವರು ಎಲ್ಲ ಟೆರಿಷ್ ಮೇಲೆ ನಮ್ಮ ದೊಡ್ಡ ಟೆರಿಷು ಟೆರಿಷ್ ಮ್ಯಾಲೆ ಎಲ್ಲ ಥರ ಪಾಟ್ನ್ಯಾಗ ಎಲ್ಲ ಹೂ ಹಚ್ಚಿ ಬೆಳ್ಸೇವು ಮತ್ತು ಇದು ಮಾಡೇವು ಮಾಡಿ ಆಮೇಲೆ ತಳಗೆ ಏನೆಲ್ಲ ನಮಗೆ ಜಾಗ ಭಾಳ ಐತೀಗ ದಾಳಿಂಬ್ರೆ ಚಿಕ್ಕು ಆಮೇಲೆ ತೆಂಗಿನ ಗಿಡ ಎಳ್ನೀರು ಕುಡಿತೇವೆ ನಾವು ಆಮೇಲೆ ಹೂ ಅಂತೂ ನಾನಾ ಥರ ಹೂವು ಯಾವ ಯಾವ ಅಂದ್ರೆ ಗೊರ್ಟೆ ಹೂವು ದಾಸ್ವಾಳ್ ಹೂವಾ ಎಲ್ಲ ಥರ ಹೂವು ಅವನ್ನೆಲ್ಲ ನಾವು ಇದು ಮಾಡ್ಕೊತಿವು ಹೂ ಏರ್ಸತೆ ಒಂದೊಂದು ದೇವ್ರಿಗೆ ಒಂದು ಏರ್ಸದ್ರೆ ಮುಗ್ದೋತು ಒಂದೇ ಎಷ್ಟು ಚಂದ ಇರ್ತೈತಿ ಆಮೇಲೆ ಆ ದೇವ್ರದ್ದು ಹೂವು ಭಾಳ ಚಂದ ಅಕ್ಕವ್ವ ಆ ಥರ್ದಿಂದ ಅವು ಹೂ ಏನದಲ್ಲ ನಮ್ಮ ಬಿಳಿ ಗೊರಟೆ ಹಳದಿ ಗೊರಟೆ ಆಮ್ಯಾಲೆ ನೀಲಿ ಮೂರು ಥರ ಗೊರ್ಟೆ ಹೂವಿನ್ಯಾಗ ಇರ್ತಾವೆ ಆಮ್ಯಾಲೆ ಚಿಕ್ಕು ಹಣ್ಣ ದಾಳಂಬ್ರೆ ಆಮೇಲೆ ಪೇರು ಹಣ್ಣು ರಾಮಫಲದ ಹಣ್ಣು ಐತಿ ದೊಡ್ಡ ಗಿಡ ಐತಿ ನಮ್ಮ ಬಾಜು ಮನೆ ಅವ್ರ ಗಿಡದಾಗ ಆಮೇಲೆ ನಮ್ಮ ಮನೆ ಅದು ಅಷ್ಟು ಗಿಡವೇ ನಮ್ಮ ಇದ್ರಾಗ ಬರ್ತೈತಿ ಅದು ಅದನ್ನೆಲ್ಲ ಇದು ಮಾಡಿ ನಮ್ಮ ಇದರಾಗ ಉಪ್ಯೋಗ ಮಾಡ್ತೇವೆ ಆಯಿತಾ ಮತ್ತು ಎಲ್ಲ ರೀತಿಯಿಂದ ಗಿಡಗಳು ಒಟ್ಟು ಭಾಳ ಅದಾವ ಯಾಕೆ ಅಂದ್ರೆ ಇದು ಮಾಡಿಕೊಂಡು ಜಲ್ಲ ರೀತಿದಿಂದ ಚಲೋ ಅದಾವ ತೋಟದಲ್ಲಿ ನಮ್ಮ ತೋಟ ಮ ಗಾರ್ಡನ್ ನೋಡಕ್ಕ ಬರ್ತಾರೆ ಆಮೇಲೆ ದಾಶಾ ದಾಸ್ವಾಳ ಹೂ ಆಮೇಲೆ ರಾ ಕರ್ಬೇವಿನ ಗಿಡ ಹಚ್ಚೇವ್ ಎಲೆ ಬಳ್ಳಿ ಹಚ್ಚೇವು ಆಯಿತು ಇದು ಸು ಇನ್ಸುಲನ್ ಗಿಡ ಅತ್ತತ್ ಅದು ಶುಗರ್ದವ್ರು ತಿನ್ನೋದಾತು ಅದನ್ನು ತಂದು ಹಚ್ಚೇವು ಆಮೇಲ್ ಹೂವು ಭಾಳ ಚಂದ ಪು ಹೂವಿನಾರ್ ಎಷ್ಟು ಎಷ್ಟೋ ನಮೂನೆ ನಮೂನೆ ಅದಾವ ಅಷ್ಟೂ ಎಲ್ಲ ಹೂಗಳು ಉಪ್ಯೋಗ ಮಾಡ್ತೇವೆ ಮತ್ತು ನಮ್ಮಲ್ಲಿ ದೇವ್ರಿಗೆ ಏರ್ಸೋದ್ ನಾನು ವೇ ಕೊಂಡೂನು ತಂದು ಅಷ್ಟು ಏರ್ಸ್ತೆ ಗಿಡದಾನು ಏರಿಸ್ತೇವೆ ಮತ್ತು ದಿನ ದಿನಕ್ಕೆ ನೀರು ಎರಡು ದಿನಕ್ಕೆ ನೀರು ಬಿಡ್ತೇವೆ ಗಿಡ ಚಂದಗೆ ತಿಂಗಳಿಗೆ ಒಂದು ಕಡ್ಡಿ ಆಡಸ್ತೇವೆ ಗೊಬ್ಬರ ಹಾಕ್ತೇವೆ ಹಿಂಗಾಗಿ ಎಲ್ಲ ಹೂವು ಭಾಳ ಚಂದ ಅದ ನಮ್ಮವು ಹೂವಿನ್ಯಾಗ ನಮಗೆ ತ್ವಾಟ ಮಸ್ತ್ ಐತಿ ನಮ್ದಗೆಲ್ಲ ಗಿಡ ಇದು ಅಕ್ಕಾವ ಆಯಿತಾ ಅದ್ರದಿಂದ ನಮ್ಗೆ ಭಾಳ ಅನ್ಕೂಲ ಐತಿ ಅಷ್ಟು ಬೆಳಿತೇವೆ ಇದು ಮಾಡ್ತೇವೆ ಎಲ್ಲ ರೀತಿಯಿಂದ ಹೂವು ಆತು ಮತ್ತು ಏನದಲ್ಲ ಎಲ್ಲಾರ್ದು ಮಾಡಿಕೊಂಡು ಹೂವಿನ್ಯಾಗ ನಾನಾ ನಮ್ನೆ ಅಲಂಕಾರ ಮಾಡ್ತೇವೆ ಎಲ್ಲ ಹೂ ಬೆಳಸ್ತೇವೆ ಎಲ್ಲ ಹೂ ಬೆಳಸಿ ಇದು ಮಾಡಿಕೊಂಡು ಅದಕ್ಕೆ ಇದು ಮಾಡ್ತೇವೆ ಎಲ್ಲ ರೀತಿದಿಂದ ಚಂದಗೆ ಇದು ಮಾಡಿ ಅವ್ರ ಮನಿಯನ್ ತಂದು ಮಳೆಗಾಲ್ದಾಗೆ ಎಲ್ಲರ ಕಡೆ ಮತ್ತು ಏನೇನು ಸಿಕ್ತಾವ್ ಅವನ್ನೆಲ್ಲ ತಂದು ಹಸುದು ಮಾಡೋದು ಎಲ್ಲ ಇದು ಮಾಡೋದು ಮಾಡ್ತೇವೆ ಎಲ್ಲ ರೀತಿಯಿಂದ ಅವ್ರ್ನ ತಂದು ಇದು ಮಾಡಿ ಬೆಳ್ಸಿ ಕುಂದರ್ಸ್ಕೊಂಡು ಇದು ಮಾಡ್ತೇವೆ ಮತ್ತೇನದು ಮಾಡಿಕೊಂಡು ಎಲ್ಲ ರೀತಿಯಿಂದ ತೋಟ ಗಿಡ ನಲ್ಲೆಲ್ಲ ನಾನಾನು ಗಿಡ ಇರ್ತಾವೆ ಎಲ್ಲ ಗಿಡಕ್ಕೂ ಎಲ್ಲ ಕೊಡೋದು ಗೊಬ್ಬರ ನೀರು ಎಲ್ಲ ಹೂವು ನಮ್ದು ಅಷ್ಟ್ ಚಂದೈತೀ ಎಷ್ಟು ಥರ ಗಿಡ ಅದಾವೋ ಆಮೇಲೆ ಪತ್ರೆ ಗಿಡ ಅದಾವ ಇಲ್ಲಿದೆ ಈಗ ಎಲ್ಲದ್ರಾಗೂ ಹಕ್ಕೆವು ನೀವು ಸ ಅದು ನೋಡ್ಕೋತ ಕೂತ್ರೆ ಸಂತೋಷವೇ ಗಿಡದಾಗ ಬಂದು ಎಲ್ಲ ರೀತಿದಿಂದ ನೋಡ್ಕೋತ ಇದು ಮಾಡಬೇಕು ಅಷ್ಟು ಕೂಡ್ಸಿ ಗಿಡ ನಾನಾ ನಮೂನಿ ಗಿಡ ಅದಾವ ನಮ್ಮ ಮನ್ಯಾಗ ಇಲ್ಲಿ ಕೂಡ ನಮ್ದು ಎಲ್ಲ ಗಿಡ ಹಚ್ಚಿದೇವೆ ಎಲ್ಲ ರೀತಿಯಿಂದ ಆ ಗಿಡ ಭಾಳ ಚಂದ ಅದಾವ ಎಲ್ಲ ರೀತಿಯಿಂದ ಚಲೋ ಅದಾವ ಆಮೇಲೆ ಮೆಂತ್ಯೆ ಪಲ್ಯ ಹಾಕಿದ್ದೇವೆ ಬೆಂಡಿಕಾಯಿ ಬೆಳದಿದ್ದೇವೆ ಅರ್ಶಿನ ಬೆಳೆದಿದ್ದೇವೆ ನಮ್ಮ ಹಿತ್ತಲದಾಗ ಆಮೇಲೆ ಕುಂಬಳ್ಕಾಯಿ ಬೆಳೆದಿದ್ದೇವೆ ಕುಂಬಳ ದೊಡ್ಡ ದೊಡ್ಡ ನೂರ ಒಂದು ಎರಡುನೂರು ಕುಂಬ್ಳವೇ ಕುಂಬ್ಳಕಾಯಿಗಿದೆ ಒಂದು ಬಳ್ಳಿಗಿ ಅಷ್ಟು ದೊಡ್ಡ ಕುಂಬ್ಳ ಇದ್ದೋ ಅವ್ನ ಕುಂಬ್ಳಕಾಯಿದು ಎಲ್ಲಾರಿಗೆ ಒಂದೊಂದು ಕೊಟ್ಟೆವು ಮನಿಗೆ ಒಂದು ತಿಂಗಳ ಒಂದು ಗೊನೆಯಾಗ ಒಂದು ಗೊನೆಗೆ ಎ ನೂರು ಎರಡುನೂರು ಗ ತೆಂಗಿನ್ಕಾಯಿ ಹೊಂದ್ತಾವ್ ಒಂದು ಗೊನೆಯಾಗ ಅಷ್ಟ್ ಚಂದ ಇತ್ತು ಆದ್ರೆ ನಮ್ಮ ಮನೆ ಕಟ್ಟಾಗ ಅದು ಗಿಡ ಕಡಿದೆವು ಮೂರು ಗಿಡ ಕಡಿದೆವು ಇನ್ನೂ ಏಳು ಗಿಡ ಇದುರು ಮತ್ತು ತೆಂಗಿನ ಗಿಡಗಳು ಏಳು ತೆಂಗಿನ ಗಿಡದಾಗ ಮನೆ ಕಟ್ಟತ ಇದು ಅಲ್ಲಿ ತ್ರಾಸು ಆಗಕಾತ್ತು ಅಂತ್ಹೇಳಿ ನಾಲ್ಕು ಗಿಡ ಕಡಿದೆವು ಇನ್ನೂ ಮೂರು ಗಿಡ ಇಟ್ಟೇವು ಅವು ಮೂರು ಗಿಡ ನಮ್ಮ ಮನಿಗೆ ಸಾಕಾಗಂಗೆ ಕಾಯಿ ಅಕ್ಕಾವ ಎಲ್ಲ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಮತ್ತು ತೆಂಗಿನ್ಕಾಯಿ ಸುಲಿದು ಮಾಡುವುದು ಎಲ್ಲ ತಂದು ಇಟ್ಕೊಂಡೇವು ಆಮೇಲೆ ಆ ಗಿಡ ಅದ್ರದ್ದೇನು ಗೊಬ್ರವನ್ನು ಹೆಂಗೆ ಮಾಡಬೇಕು ಎಲ್ಲ ಹಣ್ಣು ತಿಂದಿದ್ದು ಎಲ್ಲ ಒಂದು ಇದಕ್ಕೆ ತೆಗ್ಗು ತೆಗೆ ತೆಗ್ಗಿಗೆ ಹಾಕಿ ಅದು ಗೊಬ್ಬರ ಮಾಡಿ ಗಿಡಕ್ಕೆ ಹಾಕ್ತೇವೆ ಆಮೇಲೆ ಲವ್ಳ್ ಸರ ಹಚ್ಚೇವು ಆ ಲವ್ಳ್ ಸರದ ನೀರಾಗಿ ಹಾಕಿ ಮನ್ಯಾಗ ಕಟ್ಟಿದ್ರೆ ಮನ್ಯಾಗ ಬೆಳಿತದೆ ಅದು ಆಮೇಲೆ ಪಿಶ್ ಇದು ಮಾಡಿಕೊಂಡು ಎಲ್ಲ ನಾನು ಮನಿ ಪ್ಲಾಂಟ್ ಅಂತೂ ಮನೆ ತುಂಬ ಎಷ್ಟು ಬೆಳ್ಸೇವು ಅದನ್ನು ಬೆಳೆದು ಎಷ್ಟು ಚಂದಾಗಿ ಟೇರ್ಕೇಸ್ ಹತ್ತಿರ ಹಿಂಗೆ ಬೆಳಸಿ ಎಲ್ಲಿ ಬೇಕು ಅಲ್ಲಿ ಬೆಳ್ದದ ಅದು ಎಲೆ ಬಳ್ಳಿ ಮತ್ತು ತೆ ಓ ಮಲ್ಗೆ ಹೂವಿನ ಕಂಟೆ ಮಲ್ಲಿಗೆ ಹೂವು ದಾಶಾಳ ಹೂವು ಮೂರು ನಾಲ್ಕು ನಮೂನೆ ಅದ ದಾಸಾಳ ಹೂವು ಬಿಳಿ ದಾಸ್ವಾಳ ಹಸ್ರು ದಾಸ್ವಾಳ ಎಲ್ಲ ದಾಸ್ವಾಳ ಕೂಡಿ ಒಟ್ರೂನ್ ನಾ ಒಂದಕ್ಕಿನ್ನ್ ಒಂದಕ್ಕಿನ್ನ ಒಂದು ಚಂದ ಅದಾವ ದಾಸಾಳ ಮತ್ತು ಏನು ಮಾಡೋದಂದ್ರೆ ಅವ್ಕೆ ರೇ ಅಗತಿ ಮಾಡಿ ಚಂದ ಕಟ್ಟುದು ಬಿದ್ರು ನೆಡ್ಸೇವು ಅಂಥ ಇಂಥವು ಬಿದರಕ್ಕವೆ ಬಿದರದಿಂದ ಎಷ್ಟು ಚಂದ ಬೆಳೆದಾವೆ ನಮ್ಮ ಬಿದರು ಅಲ್ಲಿ ಬಿದರು ನೋಡಿಕೊಂಡು ಮಾಡ್ಕೊಂಡು ಎಲ್ಲ ರೀತಿದಿಂದ ಭಾಳ ಚಂದ ಚಂದ ಅದಾವ ಅದು ಲಗುನ ಮಾಡಿಕೊಂಡು ಬೆಳೆದು ಅವನ್ನೆಲ್ಲ ಬೀಜ ಹಾಕೋದು ಬೀಜ ತೆಗೆದು ಯಾರ್ದಾದ್ರು ಅಂದ್ರೆ ಅವು ತಂದು ಹಾಕ್ತೇವೆ ಉಳ್ತೇವೆ ಒಟ್ಟು ಮಾಡ್ತೇವೆ ಅದೇ ಬೀಜದಿಂದ ಮತ್ತೆ ಕಾಯಕ್ಕವೆ ಹೂವು ಶ್ರಾವಣದಾಗ ಅಂತೂ ನಾವು ಹೂವನ್ನೇ ಕೊಳ್ಳಂಗಿಲ್ಲ ಅಷ್ಟ್ ನಮ್ಮ ಮನೆಯಾಗೆ ಹೂ ಅಕ್ಕವ ಭಾಳ ಬೆಳೆ ಬೆಳ್ಸೇವು ಒಟ್ಟು ಎಲ್ಲ ರೀತಿದಿಂದ ಚಂದ ನಡಸ್ಕೊಡ್ತೇವ್ ಹೂವು ಹೂವಿನ್ಯಾಗ ನಾನಾ ನಮೂನೆ ಹೂವು ಇರ್ತಾವೆ ಅವು ಯಾವ ಥರ ಎಷ್ಟು ಚಂದ ಚಂದ ಕಲರ್ ಕಲರ್ ಬಟನ್ ಶ್ಯಾವಂತಿಗೆಗೆ ಎಷ್ಟು ಚಂದ ಇರ್ತದ್ ಚೆಂಡು ಹೂವಿನ್ಯಾಗ ಎಷ್ಟು ಚಂದ ಇರ್ತಾವೆ ಚೆಂಡು ಹೂವು ರೇ ಮೂರು ನಾಲ್ಕು ದೊಡ್ಡ ದೊಡ್ಡ ದೊಡ್ಡ ಇರ್ತವೆ ತುಟ್ಟಿ ಭಾಳ ಇರ್ತಾವೆ ಅದನ್ನು ಮಾರ್ಕೆಟ್ನಾಗ ತಂದು ತಂದು ಬೀಜ ನಾವು ಕಟ್ಟಿರ್ತೇವೆ ಕಟ್ಟಿ ಇದಕ್ಕೆ ಹಾಕ್ತೇವೆ ಹಾಕಿ ಅದನ್ನೆಲ್ಲ ಇದನ್ನು ಮಾಡುದರಾಗ ಎಷ್ಟು ಚಂದ ಬೆಳ್ದಿರ್ತಾವೆ ಬೆಳೆದು ಅವನ್ನು ಬೀಜ ಮಾಡಿ ಸಸಿ ಮಾಡಿ ಹಾಕ್ತೇವೆ ಸಸಿಗೊಂದು ಎಲ್ಲ ತೀ ಸಸಿ ತರ್ಸ್ ಇದು ಮಾಡ್ಕೊತ್ತೇವೆ ಮಾಡ್ಕೋಡಿ ಮಾಡಿ ಇದು ಮಾಡ್ತೇವೆ ಎಲ್ಲ ರೀತಿ ಭಾಳ ಚಂದ ಅದಾವೆ ಅದು ಹಚ್ಚಿ ಪೈನ್ಯಾಪಲ್ ಗಿಡ ಹಚ್ಚಿದ್ದೇವೆ ಪೈನ್ಯಾಪಲ್ ಏನೂ ಬೆಳೆದಿದ್ದಿಲ್ಲ ಹಸಿ ಗಜ್ಜರಿ ಇಂಥವೆಲ್ಲ ಹಾಕ್ತೇವೆ ಎಲ್ಲ ರೀತಿಯದು ಚಲೋ ಮಾರ್ಕೊಂಡು ಬರ್ತೇವೆ ಮತ್ತೇನಾದರೂ ನಿಲ್ಲನೋ ಮತ್ತು ಅದು ಎಲ್ಲ ಚಲೋ ಅನ್ಸ್ಯಾವ ಮತ್ತೇನಾದ್ರೂ ಮಾಡಿಕೊಂಡು ಇದನ್ನು ಮಾಡಿ ಎಲ್ಲ ರೀತಿಯಿಂದ ಯಾವ್ಯಾವ ಥರ ಕಲರ್ ಕಲರ್ ಕಲರ್ ಕಲರ್ ಹೂವು ಯಾವ ಕಲರ್ ಬೇಕು ಆ ಕಲರು ಬಟನ್ ಕಾ ಬಟನ್ ಹೂವು ಅಮ್ಯಾಲೆ ಎಕ್ಕೆ ಹೂವು ಎಕ್ಕೆ ಗಿಡನೂ ಹಚ್ಚೇವು ರಾಮ್ ಇದು ಅದು ಯಾವುದು ಬನ ಬ್ರಹ್ಮಕಮಲ ಅಂದ್ರೆ ಬ್ರಹ್ಮಕಮಲ ಅದು ರಾತ್ರಿ ಬೀಳುತೈತಿ ರಾತ್ರಿ ವಾಸ್ನೆ ಅಷ್ಟು ಚಂದ ಬರ್ತೈತಿ ರಾತ್ರಿ ವಾಸ್ನೆ ಬಂದಿಂದ ರಾತ್ರಿ ಅಟ್ಟೇ ಅರ್ಳ್ತಾವೆ ಹನ್ನೆರಡು ನಾಳೆ ಮತ್ತೆ ಬೆಳಗೂ ಕಡೆ ಅಂದ್ರೆ ಮುಚ್ಚಿ ಬಿಳ್ ಬಂದಾಗ ಬಿಡುತೈತಿ ಬಂದು ಆಮ್ಯಾಲೆ ನಮ್ಮ ಮನ್ಯಾಗ ಭಾಳ ಆಗ್ತಿತು ಒಂದೊಂದು ಹೂವು ಒಂದು ಒಂದು ಬಳ್ಳಿಗೆ ಇಪ್ಪತ್ತು ಹತ್ತು ಹೂವು ಆಗ್ತಿದ್ದು ಅವನ್ನೆಲ್ಲ ಇದು ಮಾಡಿಕೊಂಡು ಬಂದಾಗ ಎಲ್ಲ ರೀತಿದಿಂದ ಎಷ್ಟು ಚಂದಾಗಿ ಹೂವು ಆ ಹೂವಾದ ತಕ್ಷಣ ವಾಸ್ನೆ ಗಮ್ಮತ್ತು ವಾಸ್ನೆ ಬರ್ತಿತ್ತು ಪೋಟೋ ತಕೊದಿದ್ದೆ ಅವಾಗ ಈಗೇನು ಯಾಕೋ ಆಗೇ ಇಲ್ಲ ಹೂವು ಮತ್ತು ಚ ಹಳದಿ ಚಂದ ಆಗ್ತಾವ್ ಹೂವು ಆರೆಂಜ್ ಕಲರ್ ಅಕ್ಕವಾ ತ ಬಿದ್ರು ಹಚ್ಚಿದೇವ್ ಬಿದರ್ನುಗಳು ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಬಿದರು ಆಗ್ಯಾವೆ ನಮ್ಮವ ಆ ಬಿದಿರು ನೋಡಿ ಕಾದು ತೆಗದು ಇಟ್ಟೇವೆ ಎಲ್ಲ ಮತ್ತು ಗಿಡಕ್ಕೆ ಕಟ್ಟಕ್ಕ ಬರ್ತಾವೆ ಅಂತ್ಹೇಳಿ ಪತ್ರೆ ಗಿಡ ಒಂದು ಹಚ್ಬೇಕು ಅತೆ ಪತ್ರೆ ಗಿಡ ಏನೂ ಹಚ್ಚಿಲ್ಲ ಹೂವಿನಾಗೆ ಭಾಳ ಅಲಂಕಾರದವು ಅದಾವೆ ಒಟ್ಟು ಏನಾದ್ರು ಭಾಳ ಚಂದ ಚಂದ ಚಂದ ಚಂದವು ಬರ್ತಾವೆ ಆಮೇಲೆ ಚವಂತ ಹಂಗೆ ಮುಟ್ಟ ಆಳತ್ತ ಬೆಳಿಗ್ಗೆ ಅಂದ್ರೆ ಮತ್ತೆ ಮಂಜಾನೆ ಎದ್ದು ಅರ್ತವಾ ಹಾಗೆ ಅವನ್ನೆಲ್ಲ ಮುಂದತ್ ಏನು ಅದಲ್ಲ ಅವನ್ನು ಬ್ಯಾ ಅವು ಅಷ್ಟು ಚಂದ ಪ್ವಾಟ್ನ್ಯಾಗೆ ಅಷ್ಟು ಚಂದ ಅರ್ಳ್ತಾವೆ ಆಮೇಲ್ ರೂಟ್ ಗಿಡ ಬರೇ ಹೂ ಆಗಂಗಿಲ್ಲ ಬರೇ ಬಳ್ಳಿ ಬಳ್ಳಿ ಬಳ್ಳಿ ಬಳ್ಳಿ ಹಬ್ಬುತ್ತದೆ ಅದು ಬಳ್ಳಿ ಎಷ್ಟು ಚಂದ ಆಕೈತೆ ಬಳ್ಳಿಯಾಗನನನೇ ಅದು ಏನು ಮಾಡೋದು ಅಂದ್ರೆ ಎಲ್ಲ ರೀತಿದಿಂದ ಚಲೋ ಆಕೈತೆ ಒಟ್ಟು ಮಾಡಿಕೊಂಡು ಹೂವಿನ್ಯಾಗ ಭಾಳ ಅಲಂಕಾರ ಅದಾವೆ ಎಲ್ಲ ರೀತಿದಿಂದ ಚಂದ ಅದಾವೆ ಒಂದು ಮಾಡಿ ಮಾಡಿ ನಮ್ಮ ಹತ್ರ ಅಷ್ಟು ಕಡೆ ಹೂಗಳಿದ್ರ ದಾಸಾಳ ಅಂತೂ ಕೇಸರಿ ಕಲರ್ ಚಂದಿರ್ತದೆ ಗುಲಾಬಿ ಚಂದಕ್ಕದ ಒಟ್ಟು ಆಗ ಅಷ್ಟು ಥರದ ಚಲೋವಾ ಮತ್ತೇನಾದರೂ ದಿನಾ ಕಡ್ಡಿ ಆಡಿಸೊದು ಗೊಬ್ಬರ ಹಾಕೋದು ನೀರು ಹಾಕೋದು ದಿನ ನಾನೇ ಬೆಳೆಸ್ತೀನಿ ನೀರದ್ದೇ ಒಂದಿನ ಬಿಟ್ಟು ಒಂದಿನ ನಾನೇ ನೀರು ಹಾಕೋದು ನೀರು ಮಾಡೋದು ಅವಕ್ಕೆಲ್ಲ ಛಲೋತ್ನ್ಯಾಗ ಎಲ್ಲ ರೀತಿದು ಚಂದಾಗಿ ಬಳಸಿ ಅವ್ಕೆ ನೀರು ಮಾಡಿ ಅವಕ್ಕೆಲ್ಲ ಹಚ್ಚಿ ಇದನ್ನು ಮಾಡಿಕೊಂಡ್ರೆ ಒಟ್ಟು ಜಾ ಇದು ಮಾಡಿಕೊಂಡು ಆಮ್ಯಾಲೆ ಕಸೆ ಸವಾ ಬೆಳ್ಸುದು ಕಸ ಕೆತ್ತುದು ಅದ್ಕೆ ನೀರು ಹಾಕೋದು ಎಲ್ಲ ಮಾಡಿ ಮಾಡಿ ಚಲೋ ಅತ್ತದ ಒಟ್ಟು ಚಂದ ಗಿಡಗೊಳು ಹ್ಞೂ ಇವರು ಬರಬೇಕಲ್ಲ ಇನ್ನೂ ಹೇಳ್ತಾರೆ ರೀ ಹಾಕೊಂಡು ಅವ್ರಿಂದ ಏನಾದರೂ ಹೂವು ಎಲ್ಲ ಹೂವುಗಳು ಚಂದ ಇರ್ತಾವೆ